ಹಲೋ ಹಲೋ ಅಲೋ ಮೇಡಮ್ ನಮಸ್ತೇ ನಾವು ಒಂದು ಬಣ್ಣ ಹೊಡೆಸ್ಬೇಕಿತ್ತು ಒನ್ ಮನೆಗೆ ಇನ್ನೊಂದು ಫೋ ಫೋರ್ ಡೇಸ್ ಒಳಗೆ ಹಾಂ ಎಷ್ಟಾಗುತ್ತೆ ಮೇಡಮ್ ಅದು ಆಂ ಹಾಂ ಕಮ್ಮಿ ಬಜೆಟ್ಟಲ್ಲಿ ಚೆನ್ನಾಗಿರ ಇಂಟು ಅಂದರೆ ಎಷ್ಟಾಗುತ್ತೆ ಮೇಡಮ್ ಹೌದಾ ಕಲರ್ಸ್ ಎಲ್ಲ ಲೈಟ್ ಕಲರ್ಸೇ ಇರಲಿ ಈ ಡಿಸೈನ್ ಅಷ್ಟೇ ಹಾಲಿಗೆ ಡಿಸೈನ್ ಎಲ್ಲ ಇರಲಿ ಕಿಚನ್ನಿಗೆಲ್ಲ ಬೇರೆ ಬೇರೆ ಕಲರ್ ಇರಲಿ ರೂಮು ಎರಡು ಇದೆ ಕಿಚನ್ನು ಆ್ಯಂಡ್ ಆಲೂ ಇಷ್ಟು ಮೇಡಮ್ ಎಷ್ಟು ಆಗ್ಬೋದು ಇಲ್ಲ ಇಲ್ಲ ರೂಮಿಗೆಲ್ಲ ಬೇರೆ ಬೇರೆ ಕಲರು ಆಲಿಗೂ ಬೇರೆ ಕಲರ್ ಕಿಚನ್ನಿಗೆಲ್ಲ ಸಪ್ರೇಟ್ ಕಲರು ಹಾಂ ನೋಡಿ ಮಾಡಿಕೊಡಿ ಮ್ಯಾಮ್ ಜಾಸ್ತಿ ಆಯಿತು ಇಲ್ಲ ಅಂದರೆ ರೂಮಿಗೆ ಒಂದು ಕಲರ್ ಆಗುತ್ತೆ ಕಿಚನಿಗೆ ಬೇರೆ ಆಲಿಗೆ ಬೇರೆ ಆಗುತ್ತೆ ಹಂಗಾದ್ರ್ ಎಷ್ಟು ಆಗುತ್ತೆ ಮೇಡಮ್ ನೋಡಿ ಮಾಡಿಕೊಡಿ ಮೇಡಮ್ ಬಜೆಟ್ ಎಲ್ಲ ಕಮ್ಮಿ ಇದೆ

ಹಾಂ ಕ್ಲೀನ್ ಆಗಿ ಮಾಡಿಕೊಡಿ ಸೈಡು ಎಲ್ಲವಾ ಹಾಂ ಹಾಂ ಸರಿ ಮೇಡಮ್ ಆಯ್ತು ಹಂಗಾರ್ ನಾನು ಕಾಲ್ ಮಾಡ್ತೀನಿ ಹಂಗಾದ್ರೆ ಹಾಂ ಇನ್ನು ಎರಡು ದಿನ್ದಲ್ಲಿ ಮಾಡಿಕೊಡಿ ಹಾಂ ಸರಿ ಸರಿ ಕಳಿಸ್ಕೊಡಿ ಹೇಳ್ತೀನಿ ಹಾಂ ಸರಿ ಮೇಡಮ್ ಕಳ್ಸ್ಕೊಡ್ತೀನಿ ಹ್ಞೂ ಸರಿ ಇನ್ನು ಟೂ ಡೇಸಲ್ಲಿ ಮಾಡಿಕೊಡಿ ಹಾಂ ಸರಿ